ನಮಸ್ತೆ ಯಾರು ಹಾಂ ಹೇಳಿರಿ ಹೌದಾ ಏನಾಗಿತ್ತು

ಓಕೆ ಓಕೆ ಓಕೆ ಗೊತ್ತಾಯ್ತು ಗೊತ್ತಾಯ್ತು ಅಲ್ಲರಿ ಹಾಂ ಅದು ಸ್ಕ್ಯಾನಿಂಗ್ ಏನರ ಮಾಡ್ಸ್ಲಿಕ್ಕೆ ಹೇಳಿದ್ನೇನು ರೀ ನಾನು ಹೌ ಹೌದಾ ಒಂದೇ ನಿಮಿಷ ರೀ ನಾ ಹೇಳ್ತೇನೆ ಓಕೆ ಅದು ಅದು ರಿಪೋರ್ಟ್ಸ್ ಎಲ್ಲ ತಂದ್ ತೋರಿಸಿದ್ರಿ ನಂಗೆ ಹೌದಾ ನಾವು ಕೊಟ್ಟಿದ್ದ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರಾ ಹಾಂ ಮತ್ತೆ ಈಗೇನು ಏನು ಏನರ ಪ್ರಾಬ್ಲಮ್ ಆಗಲಿಕತ್ತದಾ ಏನು ಪ್ರಾಬ್ಲಮ್ ಆಗಲಿಕತ್ತದಾ ಅಲರ್ಜಿ ಅಂದ್ರೆ ಏನು ಮೈ ತುರಿಸೋದು ಅಥ್ವಾ ಏ ಊಟ ಸೇರದೆ ಇರೋದು ಇಂಥದೇನ್ರ ಆಗ್ಲಿಕತ್ತದ ರೀ ಹೌದ ರಿ ಆಯ್ತು ಹಂಗಾರೆ ನಾ ಒಂದು ಕೆಲಸ ಮಾಡ್ತೇನೆ ರೀ ನೀವು ಒಂದ್ಸರಿ ಬಂದು ತೋರಿಸ್ ರೀ ಜೊತೆಗೆ ನಾನು ನಿಮ್ಗೆ ಈಗ ಸದ್ಯಕ್ಕಂತೂ ಅದ್ಕೆ ಏನೀಗ ಔಷಧ ಕೊಡಬೇಕು ಅದು ನಿಮ್ಮ ವಾಟ್ಸ್ಆ್ಯಪಿಗೆ ನಾನು ಕಳಿಸ್ತೀನಿ ನೋಡಿರಿ ಅದನ್ನು ಸಿಕ್ಕರೆ ಚಲೋ ಆಯ್ತು ಸಿಗಲಿಲ್ಲ ಅಂತಂದರೂ ನನಗೆ ನೀವು ಒಂದು ಮೆಸೇಜ್ ಹಾಕಿರಿ ಅಥವಾ ಕಾಲ್ ಮಾಡಿರಿ ನಾ ಬೇರೆ ಯಾವ್ದಾದ್ರು ಇದನ್ನ ಕಾಮನಾಗಿ ಯಾವ್ದು ಸಿಕ್ತದೊ ಆ ಟ್ಯಾಬ್ಲೆಟನ್ನ ಬರ್ದು ಕೊಡ್ತೀನಿ

ಹೌದಾ ಹಂಗಾರೆ ಒಂದು ಕೆಲಸ ಮಾಡ್ತೀನೀ ನಿಮ್ಮ ಮನೆ ಕಡೆ ಏ ಒಬ್ಬರು ನಮ್ಮ ಯಾರಾದ್ರು ನರ್ಸ್ ಇದ್ರು ಅಂದರೆ ಅವ್ರ ಕಡೆ ಕೊಟ್ಟು ಕಳಿಸ್ತೀನಿ ಓಕೆನಾ ಹ್ಞೂ ಹಂಗೆ ಮಾಡ್ಬೋದಲ್ಲ ಸರಿ ಸರಿ ಸರಿ ಸರಿ

ಅಲ್ಲ ಮತ್ತು ಈ ಕೆರೆತ ಜಾಸ್ತಿ ಇರೋದರಿಂದ ನಾವು ಈಗೇನಾದರೂ ಸದ್ಯಕ್ಕೆ ಕೊಡಲಿಕ್ಕೇ ಬೇಕಲ್ಲ ನಾ ಒಂದು ಕೆಲಸ ಮಾಡ್ತೀನಿ ಇವತ್ತು ಸಂಜೆ ತನಕ ಅಂದ್ರೆ ನಿಮ್ಗೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತೀನಿ ಮೂರು ದಿನ ಬಿಟ್ಟು ನೀವು ಅಷ್ಟರಲ್ಲಿ ಒಂದು ನಾಲ್ಕು ಐದು ಡೋಸ್ ಆಗಿರುತ್ತೆ ಕಡಿಮೆ ಆಗಿತ್ತಂದರೆ ಬಂದು ತೋರಿಸ್ ರೀ ಇಲ್ಲ ಅದು ಇನ್ನೂ ಇತ್ತು ಅಂದ್ರೆ ಬೇಗ ಗುಳ್ಗೆ ಚೇಂಜ್ ಮಾಡ್ಲಿಕ್ಕೆ ಬರತ್ತೆ ಸರಿಯಲ್ಲ ಆಯ್ತು ರೀ ಆಯ್ತು ಸರಿ ಸರಿ ಕೊಡ್ತೀನಿ ರೀ ಸರಿ ತ್ಯಾಂಕ್